ಚಿಕ್ಕಮಗಳೂರಿನಲ್ಲಿ ಸಾಕಷ್ಟು ಮನೆ ವಸತಿಗಳ ವ್ಯವಸ್ಥೆಯಿದೆ ಹಾಗೆ ವಿವಿಧ ಯ ನಗರಗಳಲ್ಲಿ ಅವರವರದೇ ಆದ ಒಂದು ವ್ಯವ ವಸತಿಯನ್ನು ಅಳ್ವಡಿಸ್ಕೊಂಡಿದಾರೆ ವಲಸೆ ಬರುವವರಿಗೆ ಕಡಿಮೆ ಬಾಡಿಗೆ ಹೊಂದಿರುವ ವಸತಿಗೃಹಗಳು ಕೂಡ ದೊರೆಯುತ್ತವೆ ಮತ್ತು ಅವರ ಉದ್ಯೋಗ ತಕ್ಕಂತೆ ಅವರು ಮನೆಯ ಅಥ್ವ ಬಾಡಿಗೆ ಮನೆಗಳನ್ನು ನೋಡಿಕೊಳ್ಳಬಹುದು ಚಿಕ್ಕಮಗ್ಳೂರಲ್ಲಿ ಕಡಿಮೆ ಬೆಲೆಯಿಂದ ಹಿಡಿದು ಹೆಚ್ಚಿನ ಬೆಲೆಯವರೆಗೂ ನಮಗೆ ಇಲ್ಲಿ ವಸತಿ ಗೃಹಗಳು ಸಿಗುತ್ತವೆ ಮತ್ತು ಹೆಚ್ಚಿನ ಬೆಲೆಯಲ್ಲಿ ಸೌಲಭ್ಯಗಳು ಹೆಚ್ಚಿರುತ್ತವೆ ಮತ್ತು ಕಡಿಮೆ ಬೆಲೆಯಿರುವ ವಸತಿ ಬಾಡಿಗೆ ಮನೆಗಳು ಸೌಲಭ್ಯಗಳು ಕರ್ ಕಡಿಮೆಯಿರುತ್ತವೆ